ನಮ್ಮ ಮನೆಯಲ್ಲಿ ಧಾರ್ಮಿಕ ಹಬ್ಬ ದೊಡ್ಡ ಹಬ್ಬ ಅಂತೇಳಿ ಆಚರಿಸುವುದು ಯಾವುದ್ಯಾವ್ದು ಅಂತ ಕೇಳಿದರೆ ಗಣಪತಿ ಹಬ್ಬ ಮತ್ತು ದೀಪಾವಳಿ ಹಬ್ಬ ಹಾಗಾದರೆ ಗಣಪತಿ ಹಬ್ಬದ ಬಗ್ಗೆ ನಾವು ತಿಳ್ಕೊಳಣ ನಮ್ಮ ಮನೆಯಲ್ಲಿ ನಾವು ಹೇಗೆ ಆಚರಿಸ್ತೇವೆ ಅಂತೇಳಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಾವು ಬಹಳ ಬಹಳ ಸಂಭ್ರಮದಿಂದ ಸಡಗರದಿಂದ ವಿಜೃಂಭಣೆಯಿಂದ ಗಣಪತಿ ಹಬ್ಬವನ್ನು ಆಚರಿಸ್ತೇವೆ ಏಕೆ ಅಂತಂದರೆ ನಮ್ಮ ಮನೆಯಲ್ಲಿ ಬಲಮುರಿ ಗಣಪತಿ ಇದೆ ಆ ಬಲಮುರಿ ಗಣಪತಿಯ ಇತಿಹಾಸ ಏನು ಅಂತ ಕೇಳ್ದ್ರೆ ನಾವು ಸುಮಾರು ಸಾವಿರನೇ ಇಸವಿಯಷ್ಟು ಅಷ್ಟರಲ್ಲಿ ನಾವು ಪುತ್ತೂರಿನಲ್ಲಿ ಇದ್ವಿ ನಂತರದಲ್ಲಿ ನಮ್ಮ ಕುಟುಂಬದವರಿಂದ ಬೇರೆಯಾಗಿ ನಾವು ಸ್ ಸಾಗರದಲ್ಲಿ ಬಂದು ನೆಲೆಸಿದ್ವಿ ಅಂತ ನಮ್ಮ ಮನೆಯ ಇತಿಹಾಸ ಹೇಳ್ತದೆ ಬಲಮುರಿ ಗಣಪತಿಯ ವಿಶೇಷ ಏನು ಅಂತ ಕೇಳಿದರೆ ಅದಕ್ಕೆ ಬಹಳ ಮಡಿ ಮೈಲ್ಗೆಗಳ್ ಆಗಬೇಕು ಮತ್ತೆ ಏನು ಕೇಳಿದ್ರೆ ನೈವೇದ್ಯಕ್ಕೆ ಕಡಲೆ ನೈವೇದ್ಯ ಆಗಲೇಬೇಕು ಹಾಲಿನ ನೈವೇದ್ಯ ಆಗಲೇಬೇಕು ಪಂಚೋಪಚಾರ ಆಗಲೇಬೇಕು ಮತ್ತು ಮೊಸರು ಜೇನುತುಪ್ಪಗಳ ನೈವೇದ್ಯ ಆಗಲೇಬೇಕು ನಿಯಮ ನಿಷ್ಠೆಗಳನ್ನು ಇಟ್ಕೋಬೇಕು ಅಂತ ಹೇಳಿ ಗಣಪತಿ ಹಬ್ಬ ಆದ್ದರಿಂದ ಬಲಮುರಿ ಗಣಪತಿ ನಮ್ಮ ಮನೇಲ್ಲಿರೋದರಿಂದ ನಾವು ಹೊಸದಾಗಿ ಗಣಪತಿಯನ್ನು ಮನೆಗೆ ತರೋದಿಲ್ಲ ಆಗ ಏನು ಬಲಮುರಿ ಗಣಪತಿ ಇದೆ ಅದಕ್ಕೆ ಎಲ್ಲ ತರಹದ ವಿಶೇಷ ಪೂಜೆಗಳನ್ನಷ್ಟನ್ನೂ ಸಹಿತ ನಾವು ಆ ಗಣಪತಿಯ ಮೂರ್ತಿಗೆ ಸ ಅದನ್ನು ನೆರವೇರಿಸ್ತೇವೆ ಆ ಗಣಪತಿ ಮೂರ್ತಿಯ ಮೂರ್ತಿಗೆ ನಾವು ತುಪ್ಪದಲ್ಲಿ ಕರಿದ ನೈವೇದ್ಯ ಅಂದರೆ ಮೋದಕ ಚಕ್ಕುಲಿ ಹಾಗೇ ಕಡುಬುಗಳು ಕೊನೆಗೆ ಮುಂತಾದ ತಿನ್ಸುಗಳನ್ನೆಲ್ಲ ಮಾಡ್ತೇವೆ ಹಾಗೇ ಹೋಳಿಗೆ ಕೊನೆಗೆ ಶಾವಿಗೆಯನ್ನು ಮ ಮಾಡೋದಿದೆ ಬನ್ಸ್ ಮಾಡ್ತೇವೆ ನಾವು ಹಾಗೇ ಕೋಸಂಬ್ರಿ ಪಲ್ಯ ಕೊನೆಗೆ ಚಿತ್ರಾನ್ನ ಬುತ್ತಿ ಅನ್ನ ಕೊನೆಗೆ ಸೊಪ್ಪಿನ ಅನ್ನಗಳನ್ನೆಲ್ಲ ಮಾಡ್ತೇವೆ ಕೊನೆಗೆ ಅನ್ನ ಸಾರು ಸಾಂಬಾರು ಇವೆಲ್ಲವೂ ಕೂಡ ನೈವೇದ್ಯಕ್ಕೆ ಮತ್ತೆ ಏನು ಅಂತಂದರೆ ಪಂಚೋಪಚಾರ ಅಂದರೆ ಹೇಗೆ ಅಂತಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೇವೆ ಪಂಚಾಮೃತ ಅಂದರೆ ಹಣ್ಣು ಹಂಪಲುಗಳನ್ನೆಲ್ಲ ಅಭಿಷೇಕಕ್ಕೆ ಮಾಡ್ತೇವೆ ಕೊನೆಗೆ ಹಾಲು ಮೊಸರು ತುಪ್ಪ ಬೆಣ್ಣೆ ಅಲ್ಲ ತುಪ್ಪ ಮತ್ತು ಜೇನುತುಪ್ಪವನ್ನು ಬಳಸಿ ಗಣಪತಿಗೆ ಅಭಿಷೇಕವನ್ನು ಮಾಡಿ ಪ ಪಂಚಾಮೃತವನ್ನು ಎಲ್ಲರಿಗೂ ಸೇವಿಸೋದಕ್ಕೆ ನಾವು ಕೊಡ್ತೇವೆ ಹಾಗೇ ಮನೆಯಲ್ಲಿ ಎಲ್ಲರೂ ಸಹ ಸಂಬಂಧಿಕ್ರುಗಳನ್ನೆಲ್ಲ ಕರೀತೀವಿ ಯಾಕೆ ಅಂತಂದರೆ ನಾವು ಸ್ವಲ್ಪ ದೊಡ್ಡದಾಗಿ ಆಚರ್ಸದ್ರಿಂದ ಸಂಬಂಧಿಕ್ರುನೆಲ್ಲರನ್ನೂ ಕರೆದು ಊಟ ಹಾಕೋ ಅಂಥ ಪದ್ಧತಿ ನಮ್ಮ ಮನೇಲ್ಲಿದೆ ಮತ್ತಿನ್ನು ಏನು ಅಂತ ಕೇಳಿದರೆ ಸಂಜೆ ಏನು ಗಣಪತಿ ಹಬ್ಬ ಎಲ್ಲ ಆಚರ್ಸ್ದ ಮೇಲೆ ಒಂದು ಸ್ವಲ್ಪ ಪಟಾಕಿ ಹಾಗೇ ಒಂದಿಷ್ಟು ಫೈರ್ ವರ್ಸ್ಗಳನ್ನೆಲ್ಲ ಆಟಾಡೋದು ಹಾಗೇ ಎಲ್ಲರೂ ಪಗಡೆಗಳನ್ನು ಆಟಾಡೋದು ಚನ್ನೆಮಣೆಯನ್ನು ಆಟಾಡೋದು ಕೊನೆಗೆ ನಮ್ಮ ಸಂಬಂಧಿಕ್ರ ಜೊತೆಗೆ ನಮ್ಮ ಮಾತುಗಳನ್ನೆಲ್ಲ ಮಾತುಕತೆಯನ್ನು ಆಡೋದು ಹೇಗೇಗಾಯಿತು ಅವ್ರ ಜೀವನ ಹೇಗೆ ನಡೀತಾ ಇದೆ ಮುಂತಾದವುಗಳನ್ನೆಲ್ಲ ಕೇಳೋದು ಹೀಗೇ ನೆಡ್ಕೋತ ಬರ್ತಾ ಇದೆ ಮತ್ತೆ ಏನು ಅಂತ ಕೇಳಿದ್ರೆ ದೀಪಾವಳಿ ದೀಪಾವಳಿಯನ್ನು ಕೂಡ ಬಹಳ ಸಂಭ್ರಮದಿಂದ ಆಚರಿಸ್ತೇವೆ ಗೋಗ್ರಾಸವನ್ನು ಕೊಡ್ತೇವೆ ಮೂರು ದಿವ್ಸಗಳ ಕಾಲ ದೀಪಾವಳಿ ಆಚರಿಸ್ತೇವೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ